ಶರ್ಟು ಶರ್ಟನ್ನು ನಾವು ಯಾಲ್ ಎಲ್ಲ ಮಕ್ಕಳು ಎಲ್ಲ ವಯಸ್ಸಿನ ಮಕ್ಕಳು ಕೂಡ ಮತ್ತು ದೊಡ್ಡವರು ಅಂಕಲ್ಗಳು ತಾತಂದಿರು ಮತ್ತು ಯುವಕರು ಯಾರು ಬೇಕಾದ್ರೂ ಶರ್ಟ್ಗಳನ್ನ ಧರಿಸ್ಬೋದು ಯಾಕೆ ಅಂದರೆ ಅದು ಎಲ್ಲ ಅಕೇಶನ್ಗೂ ಅದು ಸೂಟ್ ಆಗುತ್ತೆ ಮತ್ತು ಕಾಲೇಜಲ್ಲಿರೋ ಫಂಕ್ಷನ್ಗೂ ನೀವು ಶರ್ಟ್ ಕೂಡ ಹಾಕೋಬೋದು ಮತ್ತು ನೀವು ಟ್ರ್ಯಾಕ್ ಪ್ಯಾಂಟ್ ಮೇಲೂ ನೀವು ಹಾಕೊಂಡು ನಾರ್ಮಲ್ ಯೂಸ್ಗೆ ಆ ಶರ್ಟನ್ನು ಯೂಸ್ ಮಾಡ್ಬೋದು ಮತ್ತು ನೀವು ಜೀನ್ಸ್ ಪ್ಯಾಂಟ್ ಮೇಲೆ ಶರ್ಟ್ ಹಾಕ್ಬೋದು ಮತ್ತು ನೀವು ಶಾರ್ಟ್ಸ್ ಮೇಲೆ ಶರ್ಟ್ ಹಾಕ್ಬೋದು ಎಲ್ಲದಕ್ಕೂ ಶರ್ಟ್ ಮ್ಯಾಚ್ ಆಗುತ್ತೆ ಮತ್ತು ಕಂಫರ್ಟಬಲಾಗೂ ಶರ್ಟ್ ಇರುತ್ತೆ ಮತ್ತು ನೀವು ಯಾವುದೇ ಮಳೆಗಾಲದಲ್ಲೂ ಕೂಡ ಹಾಕ್ಬೋದು ಬೇಸ್ಗೆಗಾಲ್ದಲ್ಲಿ ಹಾಕ್ಬೋದು ಚಳಿಗಾಲ್ದಲ್ಲಿ ಹಾಕ್ಬೋದು ಬೇಸಿಗೆಗಾಲ್ದಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ ಆದ್ದರಿಂದ ನಾವು ಟ್ಯಾನ್ ಆಗಬಾರ್ದು ಅಂತ ಶರ್ಟನ್ನ ಹಾಕೊಂಡ್ ಆಚೆ ಓಡಾಡ್ಬೋದು ಮಳೆಗಾಲದಲ್ಲಿ ಚಳಿ ಮಳೆ ಇರೋದರಿಂದ ನಾವು ಶರ್ಟ್ ಹಾಕೊಂಡು ಆಚೆ ಓಡಾಡ್ಬೋದು ಚಳಿಗಾಲದಲ್ಲಿ ಚಳಿ ತಡಿಯೋಕ್ಕೆ ನಾವು ಶರ್ಟನ್ನ ಹಾಕೊಂಡು ಓಡಾಡ್ಬೋದು ಮತ್ತು ಇದು ಬ್ಲೇಝರ್ ಮೇಲೆ ನಾವು ಶರ್ಟ್ ಹಾಕ್ಕೊಂಡ್ರು ಕೂಡ ಚೆನ್ನಾಗಿ ಕಾಣುತ್ತೆ ಅಂದರೆ ಬ್ಲೇಝರ್ ಒಳಗಡೆ ನಾವು ಶರ್ಟ್ ಧರ್ಸ್ಕೊಂಡು ಅದ್ರ ಮೇಲೆ ಬ್ಲೇಝರ್ ಹಾಕೊಂಡ್ರೆ ಅದು ತುಂಬ ಕ್ಲಾಸಿಯಾಗಿ ಕಾಣುತ್ತೆ ಈ ರೀತಿ ನಾವು ಶರ್ಟನ್ನ ಎಲ್ಲ ಕಾರ್ಯಕ್ರಮಗಳ್ಗೂ ನಾವು ಹಾಕೋಬೋದು ಎಲ್ಲ ಸಂದರ್ಭದಲ್ಲೂ ಹಾಕೋಬೋದು ಇದರಿಂದ ಯಾವುದೇ ಅಡಚಣೆನೂ ಇರೋಲ್ಲ ಮತ್ತು ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ ನಮಗೆ ತುಂಬ ಕಂಫರ್ಟಬಲಾಗೂ ಇರುತ್ತೆ ಆದ್ದರಿಂದ ಶರ್ಟಿಗೆ ತುಂಬ ಬೇಡಿಕೆ ಇದೆ ನಮ್ಮ ಮಾರ್ಕೆಟಲ್ಲಿ ಹಾಗೆ ಇದಕ್ಕೆ ತುಂಬ ಕಾಂಪಿಟೇಟರ್ಸು ಇದ್ದಾರೆ ಶರ್ಟ್ಗಳ ಕಂಪ್ನಿಗಳ್ಗೆ ಥರಾಂಥರ ಸಿಕ್ತವೆ ಮತ್ತು ಟ್ರೆಂಡ್ ಟ್ರೆಂಡ್ಗಳ ಪ್ರಕಾರ ಶರ್ಟ್ಗಳು ಹೊಸ ಹೊಸ ಡಿಸೈನ್ ಬರ್ತಿರ್ತವೆ ಮಾರ್ಕೆಟಲ್ಲಿ ಅದು ನಮಗೆ ಬೇಗನೆ ಸಿಗುತ್ತೆ ಮತ್ತು ನಾವು ಟ್ರೆಂಡ್ಗಳ ಪ್ರಕಾರ ಹೊಸ ಹೊಸ ಶರ್ಟ್ಗಳ್ನ ತೊಗೊಳ್ಬೋದು ಮತ್ತು ಇದು ತುಂಬ ಬಾಳಿಕೆನು ಬರುತ್ತೆ ಇದಿನಾವೆ ಯ ಬೇರೆ ಬಟ್ಟೆಗಳ ಥರ ಏನಿರೋದಿಲ್ಲ ಇದ್ರಲ್ಲಿ ಥರಾಂಥರ ಇರುತ್ತವೆ ಕಾಟನ್ ಸಿಗುತ್ತೆ ನೈಲನ್ ಸಿಗುತ್ತೆ ಸಿಲ್ಕ್ ಶರ್ಟ್ ಸಿಕ್ತವೆ ಈ ರೀತಿ ಥರಾಂಥರ ಶರ್ಟ್ಗಳು ಸಿಕ್ತವೆ ಡಿಸೈನ್ಗಳು ಸಿಕ್ತವೆ ಬೇರೆ ಬೇರೆ ಕಲ್ಲರ್ಗಳ ಶರ್ಟ್ಗಳು ಸಿಕ್ತವೆ ಆದ್ದರಿಂದ ಶರ್ಟ್ಗಳು ನಮಗೆ ಯಾವುದೇ ಕಾರಣಕ್ಕೂ ನಮಗೆ ಅದು ಏನು ಕಷ್ಟವಾದ ವಸ್ತು ಏನಲ್ಲೆಲ್ಲ ನಾವು ಹುಡ್ಕಾಡಕ್ಕೆ ಪ್ರತಿ ರಾಜ್ಯದಲ್ಲೂ ಪ್ರತಿ ನೀವು ದೇಶದ ಮೂಲೆ ಮೂಲೆಯಲ್ಲೂ ಎಲ್ಲ ಅಂಗಡಿಗಳಲ್ಲೂ ಯುವಕ್ರಿಗೆ ಮಕ್ಳಿಗೆ ತಾತಂದಿರಿಗೆ ಅಂಕಲ್ಗೆ ಹುಡುಗರ್ಗೆ ಹುಡುಗಿರ್ಗೆ ಎಲ್ಲ ಪ್ರತಿಯೊಂದು ಸೈಝಿಂದ ಹಿಡ್ದು ಪ್ರತಿಯೊಂದು ಲೆಂಥ್ ಕೂಡ ನಿಮಗೆ ಶರ್ಟ್ಗಳು ಎಲ್ಲ ಅಂಗ್ಡಿಗಳಲ್ಲೂ ಲಭ್ಯ ಇರ್ತವೆ ಪ್ಲಸ್ ಆನ್ಲೈನ್ ಮೂಲಕವು ನೀವು ಶಾಪಿಂಗ್ ಮಾಡ್ಬೋದು ಇವಾಗ ಮಿಂತ್ರಾ ಫ್ಲಿಪ್ಕಾರ್ಟ್ ಅಮೆಝೋನ್ ಈ ರೀತಿಯದು ಕೂಡ ನೀವು ಶರ್ಟ್ಗಳನ್ನ ಖರೀದಿಸ್ಬೋದು ಅದು ನಿಮ್ಮ ಮನೆಗೆ ಕೂಡ ತಂದು ತಲುಪಿಸ್ತಾರೆ ಶರ್ಟ್ಗಳ್ದು ಇದು ತುಂಬ ಬೇಕಾಗಿರುವ ವಸ್ತು ಎಲ್ಲ ಕಡೆ ನಿಮಗೆ ಸಿಕ್ಕೇ ಸಿಗುತ್ತೆ ಯಾಕಂದರೆ ದಿನನಿತ್ಯ ನೀವು ಸುಮಾರು ಎಂಬತ್ತು ಪರ್ಸ್ ಪರ್ಸೆಂಟಷ್ಟು ಜನರು ಯುವಕರು ಕಾಲೇಜ್ಗೆ ಹೋಗೋ ಹುಡುಗರು ಆಫೀಸ್ಗೆ ಹೋಗೋರು ಫಂಕ್ಷನ್ಗೆ ಹೋಗೋರು ಎಲ್ಲ ಶರ್ಟನ್ನೇ ಧರಿಸ್ತಾರೆ ಆದ್ದರಿಂದ ಇದು ದಿನನಿತ್ಯ ಒಂದು ಯೂಸ್ ಮಾಡುವ ವಸ್ತು ಆಗಿದೆ ಆದ್ದರಿಂದ ಇದು ತುಂಬ ಸುಲಭವಾಗಿ ನಮಗೆ ಮಾರ್ಕೆಟಲ್ಲಿ ದೊರೆಯುತ್ತದೆ